ಹೌದು ನಮ್ಮ ಪ್ರದೇಶದಲ್ಲಿ ಹಲವಾರು ಹೆರಿಗೆ ಮತ್ತು ಶಿಶುಪಾಲನೆಯ ಆಸ್ಪತ್ರೆಗಳು ಇವೆ ಯಾವುದೇ ಒಬ್ಬ ಮಹಿಳೆಗೆ ಎದೆನೋವು ಕಾಣಿಸಿಕೊಂಡಾಗ ನಮ್ಮ ದೂರದಲ್ಲಿರುವ ಅಂದರೆ ನಮ್ಮ ಮನೆಯ ಪಕ್ಕದಲ್ಲೇ ಒಂದು ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲಿ ಎಲ್ಲಾ ರೀತಿಯ ಸೌಲಭ್ಯಗಳು ಹಾಗೂ ಚಿಕಿತ್ಸೆಗಳು ನಮ್ಮ ಊರಿನಲ್ಲಿರುವ ಜನಸಾಮಾನ್ಯರಿಗೆ ಸಿಗುತ್ತಿದೆ ಯಾವುದೇ ಒಂದು ಹೆಣ್ಣಿಗೆ ಹೆರಿಗೆ ನೋವು ಕಾಣಿಸಿಕೊಂಡರೆ ಮತ್ತು ಕಾಲು ಕಿವಿ ಒಂದು ಏನೇ ರೀತಿ ಚೆಕಪ್ ಮಾಡಿಸಬೇಕಾದರೆ ಪಕ್ಕದಲ್ಲಿರುವ ನಾವು ಸಾರ್ವಜನಿಕ ಹಾಸ್ಪೆಟ್ಲಿಗೆ ಕರೆದುಕೊಂಡು ಹೋದರೆ ಉಚಿತವಾಗಿ ನಮಗೆ ಬೇಕಾಗಿರುವ ಎಲ್ಲಾ ಸೌಲಭ್ಯಗಳು ಸಿಕ್ಕು ತುಂಬ ಒಳ್ಳೆಯ ಚಿಕಿತ್ಸೆ ನೀಡುತ್ತಾರೆ ಅದೇ ರೀತಿ ಶಿಶುಪಾಲನೆ ಆಸ್ಪತ್ರೆಗಳು ನಮ್ಮ ಊರಿಂದ ಐದು ಕಿಲೋಮೀಟರ್ ದೂರದಲ್ಲಿ ಶಿಶುಪಾಲನೆಯ ಆಸ್ಪತ್ರೆ ಇದೆ ಮಕ್ಕಳಿಗೆ ಯಾವುದೇ ರೀತಿ ಚಿಕ್ಕದಿಂದ ದೊಡ್ಡ ನೆಗಡಿ ಕೆಮ್ಮು ಬೇರೆ ಯಾವುದೇ ಶೀತ ಇರಬೌದು ಚಿಕ್ಕದಿಂದ ದೊಡ್ಡ ಯಾವುದೇ ಖಾಯಿಲೆ ಇದ್ದರೂ ಕೂಡ ಆ ಸಾರ್ವಜನಿಕ ಆಸ್ಪತ್ರೆಗೆ ನಾವು ಕರೆದುಕೊಂಡು ಹೋದರೆ ಸುಸಜ್ಜಿತವಾಗಿ ಆ ಮಕ್ಕಳಿಗೆ ಚಿಕಿತ್ಸೆ ನೀಡಿ ಬಂದಿರೋ ಸಮಸ್ಯೆಗಳನ್ನು ಹೋಗಲಾಡಿಸುತ್ತಾರೆ